ನಮಸ್ಕಾರ ರೀ ನನ್ನ ಹೆಸರು ಚಂದ್ರಪ್ಪ ಅಂತ ನಾನು ಕ್ಯಾಬ್ನ ಬುಕ್ ಮಾಡಿದ್ದೀನಿ ನಾಳೆ ನಾನು ಏರ್ಪೋರ್ಟ್ಗೆ ಹೋಗ್ಬೇಕಾಗಿತ್ತು ದುಬಾಯ್ ಹೋಗ್ಬೇಕಾಯ್ತು ಬೆಳಗ್ಗೆ ನನಗೆ ಎಂಟು ಗಂಟೆಗೆ ಫ್ಲೈಟ್ ಇದೆ ನಾನು ಅಲ್ಲಿ ಐದು ಗಂಟೆಗಿರಬೇಕು ಏರ್ಪೋರ್ಟ್ನಲ್ಲಿ ಬೆಂಗ್ಳೂರು ಏರ್ಪೋರ್ಟ್ನಲ್ಲಿ ಸೊ ಎಷ್ಟೊತ್ತಿಗೆ ಬರ್ತೀರಾ ಏನು ಹೇಗೆ ಬರ್ತೀರಾ ಅಂತ ಕೇಳಿಕೊಳ್ಳೋಣ ಅಂತ ಮಾಡಿದೆ ಏಕೆ ಅಂದರೆ ಲಾಸ್ಟ್ ಒಂದ್ಸರಿ ಬುಕ್ ಮಾಡಿದಾಗ ನನ್ನ ಕ್ಯಾಬು ಅರ್ಧ ಗಂಟೆ ಲೇಟ್ ಆಗಿ ಬಂದ ನನಗೆ ಫ್ಲೈಟ್ ಮಿಸ್ ಆಗಿ ಬಿಡ್ತು ಸೋ ನಾನು ತುಂಬ ದುಬಾರಿ ಹಣ ಕೊಟ್ಟು ಇನ್ನೊಂದು ಫ್ಲೈಟ್ಗೆ ಹೋಗಿ ಇದು ಮಾಡಿದೆ ಸೋ ಹಾಗೆ ಆದ್ದರಿಂದ ನನಗೆ ಈ ಥರ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ನಾನು ಈ ಕಾಲ್ ಮಾಡ್ತಾಯಿದ್ದೀನಿ ನನಗೆ ಆ್ಯಕ್ಚುಲಿ ಫ್ಲೈಟ್ ಇರೋದು ಎಂಟು ಗಂಟೆಗೆ ನಾನು ಏರ್ಪೋರ್ಟ್ನೊಳಗೆ ಐದು ಗಂಟೆಗಿರಬೇಕು ಬೆಳಗ್ಗೆ ಐದು ಗಂಟೆಗಿರಬೇಕು ಸೋ ನೀವು ಇಲ್ಲಿ ಎಷ್ಟೊತ್ತಿಗೆ ಪಿಕ್ ಮಾಡ್ಲಿಕ್ಕೆ ಬರ್ತೀರಾ ನನಗೆ ನನ್ನ ಹತ್ತಿರ ಪಿಕ್ ಮಾಡ್ಲಿಕ್ಕೆ ನೀವು ನಾಲ್ಕು ಗಂಟೆಗೆ ಬಂದರೆ ಸಾಕು ನಮ್ಮನೆ ಕೂಡ ಏರ್ಪೋರ್ಟ್ ಹತ್ತಿರನೇ ಇದೆ ಸೋ ಒನ್ ಹವರ್ ಆದರೆ ಇಸ್ ಮೋರ್ ಥೆನ್ ಸಫಿಶೆಂಟ್ ಒಂದೊಂದು ಸರಿ ಏನಾಗುತ್ತೆ ಅಂದರೆ ಟ್ರಾಫಿಕ್ ಆಗಿಬಿಡುತ್ತೆ ಸೋ ಅದು ಮೋರ್ ದೆನ್ ಒನ್ ಆ್ಯಂಡ್ ಹಾಫ್ ಆಗುತ್ತೆ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಇರೋದರಿಂದ ಫೋರ್ ಹವರ್ಸ್ ಮುಂಚೆ ಹೋಗಬೇಕಾಗುತ್ತೆ ಥ್ರೀ ಹವರ್ಸ್ ಹೋದರೂ ಸಾಕು ಏಕೆಂದ್ರೆ ನನಗೆ ಎಲ್ಲೆಲ್ಲಿ ಏನೇನು ಅಂತ ಗೊತ್ತು ಪಟ ಬಡ ಬಡ ಬಡ ಬಡ ಅಂತ ಮಾಡ್ಕೋಬಿಡ್ತೀನಿ ಫಾಸ್ಟ್ ಫಾಸ್ಟ್ ಆಗೇ ಥ್ರೀ ಹವರ್ಸ್ ಅಲ್ಲಿ ಹೋದರೆ ಸಾಕಾಗುತ್ತೆ ನನಗೆ ಸೋ ದಯವಿಟ್ಟು ತಾವು ಎಷ್ಟೋತ್ತಿಗೆ ಬರ್ತೀರಾ ಏನು ಬೆಳಗ್ಗೆ ಎದ್ದೇಳಕ್ಕೆ ಆಗಲಿಲ್ಲ ಅಂದರೆ ಅಲಾರಾಮ್ ಏನಾದ್ರೂ ಸೆಟ್ ಮಾಡ್ಕೊಂಡಿರ್ತೀರ ಏಕೆಂದರೆ ಅಲಾರಾಮ್ ಸೆಟ್ ಮಾಡಿಕೊಂಡ್ರೆ ಒಳ್ಳೇದು ನನಗೆ ನಾಲ್ಕು ಗಂಟೆಗೆ ನೀವು ಅಲ್ಲಿ ಮನೆ ಬಿಡಬೇಕು ಅಂದರೆ ನೀವು ಹೆಚ್ಚು ಕಡಿಮೆ ಮೂರುವರೆಗೆ ಮೂರು ಗಂಟೆಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಅದೇನೇನು ನಿಮ್ಮ ಕಾರ್ಯಗಳು ಇರ್ತಾವ ಎಲ್ಲ ಮುಗಿಸ್ಕೊಂಡು ನೀವು ಮೂರುವರೆ ಮೂರು ಮುಕ್ಕಾಲು ಅಷ್ಟೊತ್ತಿಗೆ ಬಿಟ್ಟರೆ ನಿಮ್ಮ ಮನೆ ನಮ್ಮ ಮನೆಗೆ ಫೋರ್ ಒ ಕ್ಲಾಕಿಗೆ ಬರ್ತೀರಾ ನಮ್ಮ ಮನೆಯಿಂದ ನೀವು ಏರ್ಪೋರ್ಟ್ಗೆ ಹೋಗೋವಷ್ಟೊತ್ತಿಗೆ ಫೈವ್ ಒ ಕ್ಲಾಕ್ ಹೆಚ್ಚು ಕಡಿಮೆ ಆಗುತ್ತೆ ನನಗೆ ಫೈವ್ ಒ ಕ್ಲಾಕ್ ಏರ್ಪೋರ್ಟ್ನಲ್ಲಿ ಡೋರ್ ಎಂಟರೆನ್ಸ್ ಒಳಗೆ ಇದ್ದರೆ ಸಾಕು ಸೋ ದಯವಿಟ್ಟು ನೀವು ಸ್ವಲ್ಪ ಟೈಮ್ ಪಿಕಪ್ ಮಾಡಬೇಕು ಟೈಮ್ ಪಿಕಪ್ ಮಾಡಿದರೆ ನಿಮಗೂ ಒಳ್ಳೇದು ನನಗೂ ಒಳ್ಳೇದು ಅದನ್ನು ಕೇಳೋಣ ಅಂತ ಮಾಡಿರೋದು ಏಕೆಂದರೆ ಲಾಸ್ಟ್ ಟೈಮ್ ನಿಮ್ಮ ಕಡೆಯಿಂದನೇ ಅಂದರೆ ನೀವಂತಲ್ಲ ನಿಮ್ಮ ಆಫೀಸ್ ಕಡೆಯಿಂದ ನಿಮ್ಮ ಕ್ಯಾಬ್ ಕಡೆಯಿಂದಾನೇ ನನಗೆ ಲೇಟ್ ಆಗಿ ಫ್ಲೈಟ್ ಮಿಸ್ ಆಯಿತು ಮತ್ತೆ ಇದೇ ರೀತಿ ಆಗ್ಬಾರ್ದು ಅನ್ನೋ ಮುನ್ನೆಚ್ಚರಿಕೆಯಿಂದ ಈಗ ನಾನು ಕಾಲ್ ಮಾಡ್ತಾಯಿದ್ದೀನಿ ದಯವಿಟ್ಟು ಟೈಮ್ ಸೆನ್ಸ್ನ ಪಿಕಪ್ ಮಾಡಿ ಅಲಾರಾಮ್ ಇಟ್ಕೊಳ್ಳಿ ನನಗೆ ಫೋನ್ ಮಾಡಿ ನನ್ನ ಫೋನು ರಿಂಗ್ ಆಗಲಿಲ್ಲ ಅಂದರೆ ನಾನು ವೈಬ್ರೇಟ್ಗೆ ಇಟ್ಟಿರಲ್ಲ ಸೌಂಡ್ಗೆ ಇಟ್ಟಿರ್ತೀನಿ ಅಲಾರಾಮು ಇಟ್ಟಿರ್ತೀನಿ ನಾನೇ ಫೋನ್ ಮಾಡ್ತೀನಿ ನೀವು ಮಾಡಿ ಇನ್ಕೇಸ್ ನಾನೇನಾರ ಸ್ನಾನಕ್ಕೆ ಹೋಗಿದ್ದೆ ಅಂದರೆ ಮತ್ತೆ ಮಾಡ್ತೀನಿ ನಾನು ಹೇಗಾದ್ರು ಆಗಲಿ ಮೂರು ಕಾಲು ಮೂರುವರೆಗೆ ನಿಮಗೆ ಒಂದು ಕಾಲು ಕೊಡ್ತೀನಿ ಎದ್ದಿರಿ ಏಕೆಂದರೆ ನೀವು ಒಂದೊಂದ್ಸರಿ ಅಲಾರಾಮ್ಗೆ ಎಚ್ಚರ ಆಗಲಿಲ್ಲ ಅಂದರೆ ನಾನು ಕಾಲ್ ಕೊಟ್ಟಿರ್ತೀನಿ ಆ ಕಾಲ್ಯಿಂದ ನೀವು ಎದ್ದು ನನಗೆ ದಯವಿಟ್ಟು ಮೂರುವರೆಗೆ ನಿಮ್ಮ ಮನೆ ಬಿಟ್ಟರೆ ನಿಮ್ಮ ಮನೆಯಿಂದ ನಮ್ಮ ಮನೆಗೆ ಅರ್ಧ ಗಂಟೆ ಸಾಕಾಗ್ಬಹುದು ಅಲ್ಲಿಂದ ಒಂದು ಗಂಟೆ ಪ್ಲಸ್ ಓರ್ ಮೈನಸ್ ಐದು ಗಂಟೆ ಒಳಗೆ ಎಲ್ಲ ಮುಗಿಯುತ್ತೆ ದಯವಿಟ್ಟು ಟೈಮ್ ಮೇಂಟೈನ್ ಮಾಡ್ತೀರಾ ಅನ್ನೋದಕ್ಕೋಸ್ಕರ ಕಾಲ್ ಮಾಡ್ತಾಯಿದ್ದೀನಿ ದಯವಿಟ್ಟು ಬೇಗ ಬರ್ರಿ ವಿಥ್ ರಿಕ್ವೆಸ್ಟು ನೀವು ಚೆನ್ನಾಗಿ ನನ್ನನ್ನ ಬೇಗ ಕರ್ಕೊಂಡು ಬಂದ್ರಿ ಅಂತ ನಾನು ಸಂತೋಷದಿಂದ ಟಿಪ್ಸ್ ಕೊಡ್ತೀನಿ ನಿಮ್ಮ ಟೈಮ್ ಸೆನ್ಸಿಗೋಸ್ಕರ ಕಾಯ್ತಾಯಿರ್ತೀನಿ ದಯವಿಟ್ಟು ಮಿಸ್ ಮಾಡಬೇಡಿ ನಮಸ್ಕಾರ ಥ್ಯಾಂಕ್ ಯು